ಮದುವೆ ಆಚರಣೆ ಅಂತ ಬಂದಾಗ ಪ್ರತೀ ಸಂಸ್ಕೃತಿಯಲ್ಲೂ ಅದರದ್ದೇ ಆದಂತಹ ಕೆಲವೊಂದು ಆಚರಣೆಗಳನ್ನ ನೋಡ್ಬೌದು ಹಿಂದು ಸಂಸ್ಕೃತಿಯಂತ ಬಂದಾಗ ನಾವು ಹಿಂದು ಸಂಸ್ಕೃತಿಯಲ್ಲಿಯೂ ಕೂಡ ಹಲವಾರು ರೀತಿಯ ಮದುವೆ ಆಚರಣೆಗಳನ್ನ ನೋಡ್ತೀವಿ ಭ್ರಾಹ್ಮಣರು ಒಂದು ರೀತಿಯಲ್ಲಿ ಮದುವೆ ಆಚರಣೆ ಮಾಡ್ತಾರೆ ಲಿಂಗಾಯತರು ಒಂದು ರೀತಿಯಲ್ಲಿ ಮದುವೆ ಆಚರಣೆ ಮಾಡ್ತಾರೆ ಹೀಗೆ ಹಲವಾರು ರೀತಿಯಲ್ಲಿ ಮದುವೆ ಆಚರಣೆಗಳು ವಿಸ್ತಾರ ಆಗಿ ಹೋಗ್ತಾ ಹೋಗುತ್ತೆ ಕೆಲ್ವು ಈಗ ಸಾಮಾನ್ಯವಾಗಿ ಪ್ರತೀ ಮದುವೆ ಅಂತ ಆದಾಗ ಕೂಡ ಅದರಲ್ಲಿ ಹೆಣ್ಣು ಗಂಡಿನ ಜಾತಕವನ್ನ ನೋಡಿದ್ದು ಆಗಿರ್ಬೋದು ಗುರು ಹಿರಿಯರ ಸಮ್ಮತಿ ಬೇಕಾಗುತ್ತೆ ಇದೆಲ್ಲ ಇದಲ್ಲದೆ ಕೂಡ ನಾವು ಕೆಲವೊಂದು ಆಚರಣೆಗಳನ್ನ ಮಾಡಿಯೇ ಮದುವೆ ಕಾರ್ಯಕ್ರಮಗಳನ್ನು ಶುರು ಮಾಡಬೇಕಾಗುತ್ತೆ ನಾವು ಇದರಲ್ಲಿ ಅನುವ ಅನುಸರಿಸುವಂಥ ಆಚರಣೆಗಳ್ ಏನಿರುತ್ತೆ ಅಂದರೆ ಮದುವೆ ಆದ ನಂತರ ಕೆಲ್ವೊಂದು ಶಾಸ್ತ್ರಗಳನ್ನು ಸಂಪ್ರದಾಯಗಳನ್ನು ರೂಢಿಸ್ಕೊಳ್ಬೇಕು ಇದು ಕೂಡ ಮದುವೆ ಸಂಸ್ಕೃತಿಯಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ ಮದುವೆ ಆಚರಣೆ ಅಂತ ಬಂದಾಗ ಕೆಲ್ವೊಂದೂ ನಾವು ಈಗ ಸಾಮಾನ್ಯವಾಗಿ ಮದುವೆ ಆಚರಣೆ ಅಂತ ಬಂದಾಗ ಮೆಹೆಂದಿ ಶಾಸ್ತ್ರಗಳು ಆಗಿರ್ಬೋದು ಹಲ್ವಾರ್ ರೀತಿಯ ಶಾಸ್ತ್ರಗಳನ್ನ ನೋಡ್ತೀವಿ